ಹ್ಞೂ ಹಲೋ ಹಾಂ ಹೇಳ್ ರೀ ಹಾಂ ಹೌದು ರೀ ಹೌದು ರೀ ಯಾವ ಥರ ಯಾ ಥರದ್ದು

ಹ್ಞೂ ಯಾವ ಥರ ಹೂ ಬೇಕು ರೀ ನಿಮ್ಗೆ ಪ್ರೆಶ್ ಆಗಿರೋದು ಮಲ್ಗಿ ಹೂವ ಮತ್ತು ಕಾಕಡ ಮತ್ತ ಗುಲಾಬಿ ಹೂವು ನಮ್ಗ ಅದು ಹೇಳಾಕ ಹೊಂಟಿನಿ ಅಲ್ರಿ ಮಲ್ಗಿ ಹೂವಾ ಗುಲಾಬಿ ಹೂವಾ ಮತ್ತು ಸೂಜಿ ಮಲ್ಗಿ ಮತ್ತು ಇದು ಐತಿ ಪ್ರೆಶ್ ಆಗಿರುದಾ ಕೊಡ್ತೀವಿ ನಿಮ್ಗೆ ಹಾಂ

ಹ್ಞೂ ರೇಟ್ ಎಷ್ಟು ಹೇಳಿ ರೀ ಆರುನೂರು ಏಳುನೂರು ಎಂಟುನೂರು ಹಿಂಗೆ ಬೀಳ್ತಾವ ರೀ ಈಗ ಕಡ್ಮಿ ಅಂದ್ರ ನಿಮ್ಗೆ ಐನೂರು ಆರುನೂರು ರೂಪಾಯ ಬಿಳ್ತೈತಿ ನೋಡ್ರಿ

ಹಾಂ ರೀ ಹಾಂ ಪ್ರೆಶ್ ಆಗಿರದು ಇರ್ತೈತಿ ನೀವು ನಮ್ಮ ಶಾಪಿಗೆ ಬರ್ರೀ ನೋಡ್ರಿ ನಿಮ್ಗ ಇಷ್ಟ ಆದರೆ ಇದು ಮಾಡಣ ತಗೊಳಿ ರೀ

ಇನ್ನೊಂದು ಬುಟ್ಟಿನ ಕೊಡಿ ಹಾಂ ಸರಿ ಬರ್ತೀರಲ್ಲ ಹಾಂ ಹಾಂ ಐತಿ ರೀ ಬರ್ರಿ ಹ್ಞೂ ಇಲ್ಲ